ಹಲೋ ಹ್ಞೂ ಆರಾಮಿದೀರಾ ನಾವು ಆರಾಮಿದೀವಿ ಹ್ಞೂ ಈಗ ಏನಿಲ್ಲ ಒಂದು ಮನೆಯಾಗ ಒಂದು ಇನ್ನೊಂದು ಮೂರು ದಿನ ದಿನಕ್ಕೆ ಒಂದು ಫಂಕ್ಷನ್ ಐತಿ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿವಿ ಆಮೇಲೆ ಅದ್ರ ಜೊತೆಗೆ ಮತ್ತೊಂದು ಕಾರಣ ಐತೆ ಅದಕ್ಕೆ ಸ್ವಲ್ಪ ಹೂವು ಬೇಕಾಗಿದ್ದವು ಮಾಲೆ ಹೂವಿನ ಮಾಲೆ ಹೂವು ಏನು ತಾಜಾ ಹೂವು ಇದ್ದಾವ ಅಥ್ವಾ ಮೊದ್ಲಾಗಿಂದ ಸರ ಮಾಲೆ ಇದೆ ಗುಲಾಬಿ ಹ್ಞೂ ಹ್ಞೂ ಹ್ಞೂ ಹ್ಞೂ ಅದಕ್ಕೆ ನಮ್ಗೆ ಒಂದು ಎರಡು ಮೂರು ದಿನದಲ್ಲೆ ಈಗ ಸಧ್ಯಕ್ಕಲ್ಲ ಈ ಎರಡು ದಿನ ಕಳೆದ್ ನಂತರ ಮೂರನೇ ದಿನಕ್ಕೆ ನಮ್ಮದು ಇಟಗಿ ಜಾತ್ರೆ ಎಳ್ಳಮಾವಾಸೆ ಒಂದೈತೆ ಅದು ತೇರಿಗೊಂದು ದೊಡ್ಡ ಮಾಲೆ ತಗೊಂಡು ಹೋಬೇಕಾಗೈತೆ ಒಂದು ಗುಲಾಬಿ ಮಾಲೆ ಅಥ್ವಾ ಸೇವಂತ್ಗೆ ಇವೆಲ್ಲ ಅದಕ್ಕೆ ಒಂದಿಷ್ಟು ತಾಜಾ ಹೂವಿನ ದೊಡ್ಡ ಹಾರ ಬೇಕಾಗೇತಿ ಹ್ಞೂ ಅದಕ್ಕೆ ಒಂದಿಷ್ಟು ನಮ್ಗೆ ಅವು ಗುಲಾಬಿ ಸೇವಂತ್ಗೆ ಮಲ್ಲಿಗೆ ಇವನ್ನೆಲ್ಲ ನಮ್ಗೆ ಪ್ಯಾಕ್ ಮಾಡಿ ಅವಷ್ಟೇ ಏನು ಮೂರು ದಿನ ಎಳ್ಳಮಾವಾಸೆದ್ದು ತೇರಿಗೆ ಹೋಗೋ ಮುಂದೆ ಒಂದಿಷ್ಟು ಹೂವನ್ನು ಪ್ಯಾಕ್ ಮಾಡಿ ಕಟ್ಟಿಡಿರಿ ನಮ್ಮ ಹುಡುಗ್ರನ್ ಕಳಿಸ್ತೀವಿ ಅದು ಎಲ್ಲ ಹೇಗೆ ಕೊಡ್ತೀರಿ ಮಾ ಒಂದೊಂದು ಮಾಲೆ ಹ್ಞೂ ಮತ್ತೆ ಮಾಲೆ ಮಾಲೆ ಬೇಕು ನಮಗೆ ಮಾಲೆ ನೋಡ್ಕೊಂಡು ಬರ್ತೀರಾ ಹ್ಞೂ ಆಯಿತು ಮತ್ತು ನೀವೂ ಬನ್ರಿ ಜಾತ್ರೆಗೆ ಹ್ಞೂ ಬರ್ಜೆ ಭರ್ಜರಿ ಆಗುತ್ತೆ ನಮ್ಮೂರ ಜಾತ್ರೆ ಮತ್ತು ಪ ಮಹೇಶ ಮಹೇಶ್ವರನಾ ದೇವಸ್ಥಾನ ಭಾರಿ ಐತೆ ಹಾಂ ಐತಿಹಾಸಿಕ ಸ್ಥಳ ಅದು ನೋಡ್ಕ್ಯಂಡು ಬರೋವಂತಿರಿ ಹ್ಞೂ ಅವತ್ತು ಬನ್ರಿ ಬಂದು ಎಲ್ಲ ಮುಗಿಸ್ಕೊಂಡ್ ಬರೋಣಂತ ರಾತ್ರಿ ಒಂದು ನಾಟಕ ಐತೆ ನಾಟಕ ಆಡ್ತಾರೆ ನಮ್ಮೂರಾಗ ಭಾರಿ ಚಂದ ಆಡ್ತಾರೆ ಹ್ಞೂ ನೋಡ್ಕೊಂಡು ಬರೊವಂತಿರಿ ಬನ್ರಿ ಹಾಗಾದ್ರೆ ಒಂದು ಸ್ವಲ್ಪ ನಮ್ಗೆ ಹೂವಿಂದು ಮಾ ಹೂವಿಂದು ವ್ಯವಸ್ಥೆ ಮಾಡಿರಿ ಹಾಂ ಓ ಹ್ಞೂ ಓಕೆ ಟೀ ಆಯ್ತೇನ್ರೀ ಟೀ ಆಯ್ತಾ ಇಡು ಇಡಲಾ ಹ್ಞೂ